ನನಗೆ ಬರವಣಿಗೆ ಬರೆಯುವಾಗ ಪ್ರೇರಣೆ ಎಂದರೆ ಇತರೆ ಬರಹಗಾರರ ಬರವಣಿಗೆಗಳು ಹಾಗೂ ನನ್ನ ಕಣ್ಣ ಮುಂದಿರುವ ಸಮಸ್ಯೆ ಹಾಗೂ ಸಂದಿಗ್ಧ ಪರಿಸ್ಥಿತಿ ಒಂದು ವಿದ್ಯಮಾನ ಘಟನೆಗಳು ನನಗೆ ಪ್ರೇರಣೆ ಆಗುತ್ತದೆ ಈ ಮೂಲಕ ನಾನು ಬರೆಯಲು ಕುಳಿತುಕೊಳ್ವಾಗ ಏಕಾಗ್ರತೆ ಎಲ್ಲಿದ್ದರೂ ಸರಿಯೇ ಅತಿ ಹೆಚ್ಚು ಬರಹವನ್ನು ಬರೆಯುವುದು ರಾತ್ರಿಯ ವೇಳೆ ಏಕಾಂತದಲ್ಲಿ ಕುಳಿತು ಬರುವ ಮೂಡುವ ಬರಹಗಳು ಒಂದಷ್ಟು ಪದಗಳನ್ನು ಸೇರಿಸಲು ನನಗೆ ಅವಕಾಶವಾಗುತ್ತದೆ ಹಾಗೆಯೇ ನಾನು ದಿನನಿತ್ಯ ಡೈರಿಗಳನ್ನೇನು ಬರೆಯಲು ಹೋಗೋದಿಲ್ಲ ಒಮ್ಮೊಮ್ಮೆ ರಾತ್ರಿಯ ವೇಳೆಗೆ ಅಂತ ತಕ್ಷಣ ಒಂದು ಕರೆ ಬಂದು ಇಂತಹ ಬರಹ ಬೇಕು ಅಂದಾಗ ಆ ತಕ್ಷಣವೇ ಕುಳಿತುಕೊಂಡು ಅನೇಕ ಬರಹಗಳನ್ನು ಬರೆದಿದ್ದೂ ಉಂಟು ಒಮ್ಮೆ ಬಸ್ಸಿನಲ್ಲಿ ಬರುವಾಗ ಒಂದಷ್ಟು ಟಿಪ್ಪಣಿಗಳನ್ನು ಮಾಡಿಕೊಂಡು ಬಂದಿದ್ದೂ ಉಂಟು ಎಲ್ಲೋ ಕುಳಿತು ಅಂಗಡಿಯಲ್ಲಿ ಹೋಟೆಲ್ಗಳಲ್ಲಿ ಕುಳಿತು ಬರಹಗಳನ್ನು ಬರೆದಿದ್ದು ಉಂಟು ನನಗೆ ಈ ಸಂಜೆಯ ಒಳಗಾಗಿ ಮಧ್ಯಾಹ್ನದ ಒಳಗಾಗಿ ಈ ವಿಷಯದ ಬಗ್ಗೆ ನಮಗೆ ಲೇಖನ ಬೇಕು ಅಂದಾಗ ಆ ತಕ್ಷಣವೇ ಇದ್ದಲ್ಲಿಯೇ ಒಂದಷ್ಟು ಜಾಗ ಹುಡುಕಿಕೊಂಡು ಅನೇಕ ಬರಹಗಳನ್ನು ಬರೆದು ಕಳಿಸಿದ್ದೂ ಉಂಟು ಈಗ ಅದ್ರದಷ್ಟು ಆಧುನಿಕತೆನೇ ಬೇಗ ಕಳಿಸಲು ಸಾಧ್ಯವಾಗುತ್ತಿದೆ ಆಗ ಮೊದಲು ಕಂಡಿದ್ದು ಫ್ಯಾಕ್ಸ್ ಇಲ್ಲಾಂದರೆ ಕೈ ಬರಹದ ಮೂಲಕ ನಾವು ಬರಹಗಳನ್ನು ಬರೆದು ಅಂಚೆ ಮೂಲಕ ಕಳಿಸಬೇಕಾಗಿತ್ತು ಒಮ್ಮೊಮ್ಮೆ ಈ ಪೋಸ್ಟ್ಗಳು ಎರಡು ಮತ್ತು ಮೂರು ನಾಲ್ಕು ದಿನಕ್ಕೆ ತಲುಪುತ್ತಿದ್ದವು ಆನಂತರ ಸ್ಪೀಡ್ ಪೋಸ್ಟ್ ಬಂತು ಆನಂತರ ಕೊರಿಯರ್ ಮೂಲಕ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅದು ತಲುಪುದಿತ್ತು ಉಂಟು ಬಟ್ ಆಗ ಇದ್ದಿದ್ದು ಸಾಧನವೆಂದರೆ ಫ್ಯಾಕ್ಸ್ ಒಂದು ಫ್ಯಾಕ್ಸಿಗೆ ಆಗ ಅರುವತ್ತೊಂದು ಪೇಜಿಗೆ ಅರುವತ್ತು ರೂಪಾಯಿ ಕೊಡಬೇಕಾಗಿತ್ತು ಅದು ಕಷ್ಟ ಎಂದು ಹೇಳಿಬಿಟ್ಟು ಈ ಮೂಲಕ ಅಥವಾ ಕಚೇರಿ ಕಡೆ ಹೋಗುವ ಯಾರಾದರೂ ಎಂಪ್ಲಾಯ್ಗಳು ಇದ್ದಾಗ ಅಲ್ಲಿಂದ ನೌಕರರನ್ನ ಹಿಡಿಕೊಂಡು ಇದನ್ನು ಅಲ್ಲಿಗೆ ತಲುಪಿಸಿ ಬಿಡಿ ಎಂದು ಅವರನ್ನು ಕೇಳಿಕೊಂಡು ವಿಳಾಸ ನೋಡಿ ಕಳುಹಿಸಿದ್ದೂ ಉಂಟು ಈ ಮೂಲಕ ನಾನು ಅತಿ ಹೆಚ್ಚಿನ ಬರಹಗಳಿಗೂ ಬರೀತಿದ್ದದ್ದು ಕನ್ನಡದಲ್ಲೇ ಯಾಕಂದರೆ ಕನ್ನಡ ಭಾಷೆಯಲ್ಲಿ ಸಿಗುವಂತಹ ಪದಗಳು ಅರ್ಥಗಳು ಬೇರೆ ಭಾಷೆಯಲ್ಲಿ ಸಿಗಲಾರವು ಎಂಬುದು ನನ್ನ ಅಭಿಮತ